ನಿಮಗೆ ನಿಮ್ಮದೇ ಆದ ವೈಯಕ್ತಿಕ ಗುರಿಗಳು ಕನಸುಗಳು ಇವೆಯೇ ಹಾಗೂ ಅವುಗಳನ್ನು ಸಾಧಿಸಲು ನಿಮಗೆ ಇರುವ ಪ್ರೇರಣೆಗಳೇನು ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೇ ಆದ ಗುರಿಗಳು ಇದ್ದೇ ಇರುತ್ತದೆ ನನ್ನ ಜೀವನದ ಗುರಿ ಎಂದರೆ ನಾನು ನನ್ನ ಐ ಟಿ ಕ್ಷೇತ್ರದಲ್ಲಿ ಮುಂದುವರೆ ಬಹಳ ಅಷ್ಟು ಬಹಳಷ್ಟು ಹೆಸರು ಮಾಡಿಸಬೇಕು ನನ್ನ ನನ್ನ ನನ್ನ ಹುದ್ದೆ ನನ್ನ ಕನಸಿನ ಹುದ್ದೆ ಎಂದರೆ ಡೇಟಾ ಎಂಜಿನಿಯರ್ ಆಗುವುದು ಹಾಗೆ ನನ್ನ ನನ್ನ ಸಾಮಾಜಿಕ ನನ್ನ ಸಮಾಜವನ್ನು ಸಮಾಜ ಸಾಮಾಜಿಕವಾಗಿ ಸಹಾಯವನ್ನು ಮಾಡುವುದು ಅಂದರೆ ಬಡ ಮಕ್ಕಳಿಗಾಗೂ ಬಹುದು ಒಂದು ವಿದ್ಯಾ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ನನ್ನ ಆಸೆ ಇದೆ